ಹಲೋ ಪವನ್ ಅವ್ರ ಮಮ್ಮಿ ರೀ ನೀವು ಹಲೋ ಪವನ್ ಅವ್ರ ಮಮ್ಮಿ ರೀ ಸ್ವಲ್ಪ ಸ್ಕೂಲ್ ಕಡೆ ನಾನು ನಾ ಹೆಡ್ಮಾಷ್ಟ್ರ್ ಇದ್ದೀನಿ ರೀ ನಿಮ್ಮ ಮಗನ ಸ್ಕೂಲಿಂದು ಹಾಂ ನಮ್ಸ್ಕಾರ ರೀ ಬನ್ರಿ ಸ್ವಲ್ಪ ನಿಮ್ಮ ಮಗಂದ್ ಮಾತಾಡಬೇಕು ನೀವು ಬನ್ರಿ ಸ್ವಲ್ಪ ಸ್ಕೂಲಿಗೆ ಬನ್ರಿ ಏನು ಹೇಳಬೇಕ್ರೀ ನಿಮ್ಮ ಮಗ ಸ್ವಲ್ಪಾರೇ ಸ್ವಲ್ಪೂ ಅವ್ನಿಗೆ ಏನೂ ಬುದ್ಧಿಯೇ ಇಲ್ಲ ನೋಡಿರಿ ಹ್ಞೂ ಏನು ನಾವು ನಾವು ಒಂದು ರೂಲ್ ಅದ ಅಲ್ರೀ ಸ್ಕೂಲ್ಗೆ ಕರೆಕ್ಟ್ ಆಗಿ ಬರಬೇಕು ಹಾಂ ಸ್ಕೂಲ್ ಯೂನಿಫಾಮ್ ಮುಖ್ಯ ಅಲ್ರಿ ಟೈಮಿಗೆ ಬರಬೇಕು ಹ್ಞೂ ಹೇಳಿದ ಕೆಲಸ ಮಾಡಬೇಕು ಹಾಂ ಎಲ್ಲಿ ಹಾಕಿ ಕಳಸ್ತಿರಾ ರೀ ನೀವು ಎಲ್ಲಿರ್ತೀರೋ ಏನು ಸುದ್ದಿಯೋ ಗೊತ್ತಿಲ್ಲ ಏನು ಹೊರಗೆದ್ ಬಾ ಬ್ಯಾಗ್ನಾಗ ಷರ್ಟ್ ಇಟ್ಕೊ ಬಂದು ಬೇರೆ ಚೇಂಜ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಇಲ್ಲರೆ ಒಂದು ದಿನ ಕರೆಕ್ಟ್ ಬರೋಂಗಿಲ್ಲ ಸರ್ಯಾಗಿ ಇರೋಂಗಿಲ್ಲ ಯೂನಿಫಾಮ್ ಇರೋಂಗಿಲ್ಲ ಕೂದ್ಲು ಕಟಿಂಗ್ ಇರೋಂಗಿಲ್ಲ ಎಣ್ಣೆ ಹಚ್ಕೊಂಡು ಬರೋಂಗಿಲ್ಲ ಹಾಂ ಯಾರಿಗೂ ಒಂದು ಈ ಮರ್ಯಾದೆ ಕೊಡೋಂಗಿಲ್ಲ ಟೀಚರ್ ಅಂದರೆ ಅವ್ರ್ಗೆ ರೆಸ್ಪೆಕ್ಟೇ ಮಾಡೋಂಗಿಲ್ಲ ಭಾಳ ಅಂದರೆ ಭಾಳ ರೀ ನಮ್ಮ ಸ್ಕೂಲ್ ಎನ್ವಾರ್ಮ್ಮೆಂಟ್ ಎಲ್ಲ ಕೆಡ್ಸಿಬಿಟ್ಟಾನ ಆಮೇಲೆ ಮಕ್ಕಳಿಗೆಲ್ಲ ತನ್ನ ಜೊತೆ ಕರ್ಕೊಂಡು ಹೋಗೋದು ಓದೋ ಮಕ್ಳಿಗೂ ಕೆಡಿಸ್ತಾನಾ ಕೂತಲ್ಲಿನೂ ಕೀಟ್ಲೆ ಮಾಡ್ತಾನೆ

ಅದಕ್ಕೆ ರೀ ಮಕ್ಳದ್ದು ಮಕ್ಳು ನೋಡಾಕಾ ಸ್ಕೂಲಿಗೆ ಬರ್ಬೇಕು ರೀ ಅವಾಗವಾಗ ಬಂದು ಪೇರೆಂಟ್ಸ್ ಮೀಟಿಂಗ್ ಎಷ್ಟು ಸಲ ನಾವು ಕಾಲ್ ನೀವು ಬರೋಂಗಿಲ್ರಿ ಅಲ್ಲ ನಿಮ್ಮ ನಿಮ್ಮ ಕೆಲಸ ನಮ್ಮ ಸ್ಕೂಲ್ ರೂಲ್ಸ್ ಎಲ್ಲ ಯಾಕೆ ಬ್ರೇಕ್ ಮಾಡ್ಬೇಕು ರೀ ಈ ಒಬ್ಬನು ಹುಡುಗನ ಸಲ್ವಾಗಿ ಈಗ ನಮಗೆ ಭಾಳ ಅಂದ್ರೆ ಭಾಳ ನಮ್ಮ ಸ್ಕೂಲ್ನಾಗ ಬೇರೆ ಹುಡುಗುರ್ ಇವ್ನ ನೋಡಿ ಬೇರೆ ಇದು ಆಗ್ಬಿಡ್ತದೆ ರೀ ಡಿಸ್ಟರ್ಬ್ ಆಗ್ತದೆ ಮಕ್ಳಿಗೆ ಬೇರೆ ಪೇರೆಂಟ್ಸಿಂದನೂ ನಮಗ್ ಕಂಪ್ಲೇಂಟ್ ಬಂದಾವೆ ಯಾಕಂದರೆ ಈ ಹುಡ್ಗ ನಮ್ಮ ಮಕ್ಕಳಿಗೆಲ್ಲ ಕೆಡಿಸ್ಲಿಕತ್ತನ ಅಂತ್ಹೇಳಿ ನಮ್ಗೆ ಕಂಪ್ಲೇಂಟ್ ಬಂದದ ಈಗ ನಮ್ಮ ಸ್ಕೂಲ್ ಹೆಸ್ರು ಹಾಳಾಗ್ತದಲ್ರಿ ನಿಮ್ಮ ನಮ್ಮ ಟೀಚರ್ ಹಾಂ ಮತ್ತೆ ಅವ್ರು ಎಷ್ಟು ಕೆಲಸ ಮಾಡ್ತರೆ ಮಕ್ಳಿಗೆ ಮತ್ತೆ ಅವ್ರು ಮಾಡಿದದುಕೂ ಇವ್ರು ಬೇರೆ ಪೇರೆಂಟ್ಸ್ ಕಡೇಂದ ಮಾತಾಡ್ಸ್ಕೊಬೇಕಂದ್ರೆ ತ್ರಾಸ ಆಗ್ತದೆ ಅಲ್ರಿ ಹಾಂ ಅದಕ್ಕೆ ನೋಡಿರಿ ನಿಮ್ಮ ಮಗನಿಗೆ ಪ್ಲೀಸ್ ನೀವು ಬೇರೆ ಕಡೆ ಎಲ್ಲಾದರೂ ಅಡ್ಮಿಷನ್ ಮಾಡ್ಕೊಳ್ರಿ ನೋಡ್ಕೊಳ್ರಿ ಹಾಂ ಅದೇ ನೋಡಿರಿ ನಾವು ಹೇಳಾಕತ್ತೀವಿ ಇದೊಂದು ಎರಡು ತಿಂಗ್ಳು ಏನು ನೀವು ರಿಕ್ವೆಸ್ಟ್ ಮಾಡ್ಕೊಳಕ್ಹತ್ತೀರಿ ಅಂತ ಹೇಳಿ ನಾವು ಮಾಡಕತ್ತೀವಿ ರೀ ಮುಂದೂ ಆದ್ರೂ ನೀವು ಹೇಳ್ತಿನಿ ನಾ ನೀವು ನಿಮ್ಮ ಮಗನ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳಿ ಪೇರೆಂಟ್ಸ್ ಆಗಿ ಮಕ್ಳು ಏನು ಮಾಡ್ತಾರೆ ಎಲ್ಲಿಗೆ ಹೋಗ್ತರೆ ಒಂದು ತಿಂಗ್ಳದಾಗ ಒಂದು ಎರಡು ಸಲ ಮೂರು ಸಲವಾದ್ರೂ ಬಂದು ನೀವು ನೀವು ಕೇಳಿಕೊಂಡು ಮಾಡಿಕೊಂಡು ಟೀಚರ್ಸ್ ನಮ್ಮಲ್ಲಿ ಅಲ್ರಿ ಬೇರೆ ಕಡೆ ಇದ್ರೂ ನೀವು ಮಕ್ಳಿಗೆ ಸ್ವಲ್ಪ ಕೇರ್ ತಗೊಂಡು ಲಕ್ಷ್ಯ ಕೊಟ್ಟು ನೋಡಿರಿ ನೀವು ನಿಮ್ಮದೆಲ್ಲ ಭಾಳ ಅಂದರೆ ಭಾಳ ನಮ್ಮಲ್ಲಿ ಮಾಡಿಟ್ಟಾನೆ ರೀ ನಾವೇನು ತೆಗೀಬೇಕು ಮಕ್ಕಳಿಗಂತಿಲ್ಲ ಅವ್ನದ್ದು ಎಲ್ಲ ಕೆಲಸ ಕಾರ್ಯಗಳು ನೋಡಿ ತೆಗೀಲಕತ್ತೀನಿ ರೀ ಆಂ ಬನ್ರಿ ಮೇಡಮರೇ ಬನ್ರಿ ಬನ್ರಿ ನಿಮ್ಮ ಮಗನ ಸಲ್ವಾಗಿ ಹ್ಞೂ ಓಕೆ ಓಕೆ ರೀ ಓಕೆ